ಅಡಿಗೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನೀರನ್ನು ಆಚೆ ಚೆಲ್ಲುವುದು ಇದನ್ನ ಮೂಢನಂಬಿಕೆ ಅಂತ ಕರಿಬೋದು ಮತ್ತು ಊಟ ಮಾಡುವಂಥ ಸಂದರ್ಬ್ದಲ್ಲಿ ಏನು ಮಾಡ್ತೀವಿ ಒಂದು ತುತ್ತನ್ನು ಮುರಿದು ಪಕ್ಕಕ್ಕಿಟ್ಟು ಅದನ್ನು ನಾವು ಊಟ ಮಾಡೊದನ್ನ ನೋಡ್ತೀವಿ ಇದನ್ನ ನಾವು ಅಡಿಗೆ ಮಾಡುವಾಗ ಮತ್ತು ಊಟ ತಿನ್ನುವಾಗ ನಾವೇನು ಮಾಡ್ತೀವಿ ಅನುಸರಿಸುವಂಥ ಕೆಲವು ವಿಶಿಷ್ಟವಾದಂಥ ಕೆಲವು ಮೂಢನಂಬಿಕೆಗಳನ್ನು ಅನುಸರಿಸ್ತಾ ಹೋಗ್ತಾರೆ ಮತ್ತು ನೀರನ್ನು ತಟ್ಟೆ ಸುತ್ತ ಚೆಲ್ಲುದಾಗಿರ್ಬೋದು ತಟ್ಟೆ ಕೆಳಗೆ ನೀರನ್ನು ಹಾಕ್ಕೊಳ್ಳೊದಾಗಿರ್ಬೋದು ಮತ್ತು ಊಟ ತಿನ್ನುವಂಥ ಸಂದರ್ಭದಲ್ಲಿ ಆ ಊಟವನ್ನು ಅರ್ಧಕ್ಕೆ ಬಿಟ್ಟು ಆ ಅರ್ಧ ಊಟವನ್ನು ಆಚೆ ಕಡೆಗೆ ತಂದು ಪಕ್ಷಿ ಪ್ರಾಣಿಗಳಿಗಿಡೋದಾಗಿರ್ಬೋದು ಇವನ್ನು ನಾವು ಕೆಲವೊಂದು ಆಚಾರಗಳು ವಿಚಾರಗಳಂದೇಳಿ ಸಂಪ್ರದಾಯದಲ್ಲಿ ನಾವು ನೋಡ್ಬೋದು ಇವುಗಳನ್ನ ಮೂಢನಂಬಿಕೆಗಳು ಅಂತ ಹೇಳ್ಬೋದು ಮತ್ತು ವೈಜ್ಞಾನಿಕವಾಗಿ ಅದಕ್ಕೆ ಅರ್ಥ ಇರೋದನ್ನು ನಾವು ಸಹ ನೋಡ್ಬೋದು ಹೀಗೆ ನಾವು ಅಡಿಗೆ ಮಾಡುವಾಗ ಮತ್ತು ಊಟ ಮಾಡುವಾಗ ಅನುಸರಿಸುಂತ ಕೆಲವೊಂದು ನಿಯಮಗಳನ್ನು ಅನುಸರಿಸ್ತೀವಿ ಇವು ಸಹ ಆಗಿರ್ತವೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನ್ಮಾಡ್ತಾರೆ ಊಟ ಮುಗಿದ ನಂತರ ಆ ಎಲೆಯನ್ನು ಅವ್ರು ಎತ್ಬಾರ್ದು ಅಂತ ಹೇಳೋದು ಮತ್ತು ಬೇರೆಯವ್ರು ಎತ್ತಬೇಕು ಅಂತೇಳೋದು ಹೀಗೆ ಕೆಲವೊಂದು ವಿಚಾರಗಳಲ್ಲಿ ಮೂಢನಂಬಿಕೆಗಳನ್ನು ಪಾಲಿಸೋದನ್ನು ನಾವು ನೋಡ್ತಾ ಬರ್ತೀವಿ